ಇಂತಹ ಕೆಟ್ಟ ಪೆನ್ನನ್ನು ನಾನು ನನ್ನ ಜೀವನದಲ್ಲೇ ನೋಡಿಲ್ಲ ಏನೇ ಬರಿಯೋಕ್ಕೆ ಹೋಗಲಿ ಅರ್ಧಂಬರ್ಧ ಬರುತ್ತೆ ಹಿಡ್ಕೊಳ್ಳೊಕ್ಕೂ ಸರಿಯಾದಂತಹ ಒಂದು ಶೇಪ್ ಇಲ್ಲ ಇದನ್ನು ಏನು ಪೆನ್ನು ಅಂತ ಮಾಡಿದ್ರೋ ಇಲ್ಲ ಸುಮ್ಮನೆ ಇದನ್ನು ಮಾರಿ ದುಡ್ಡು ಮಾಡ್ಕೋಬೇಕಂತ ಮಾರಿದ್ರೊ ಗೊತ್ತಿಲ್ಲ ಆದರೆ ಬೇರೆ ಪೆನ್ಗಳಿಗೆ ಹೋಲಿಸಿದ್ರೆ ಈ ಪೆನ್ನು ತುಂಬ ಕೆಟ್ಟದ್ದು ಇದನ್ನ ಯಾಕಾದ್ರೂ ನಾನು ದುಡ್ಡು ಕೊಟ್ಟು ತಗೊಂಡೆನೋ ಅಂತ ನನಗೆ ಇದು ಆಗ್ತಾಯಿದೆ ಕೊಡೋ ದುಡ್ಡಿಗಾದ್ರೂ ಅದಕ್ಕೆ ತಕ್ಕಂತೆ ಇರಬೇಕು ಅದರ ಕೊಡೋ ದುಡ್ದಿಗೂ ತಕ್ಕಂತೆ ಇಲ್ಲ ಈ ಪೆನ್ನು ಇದನ್ನು ಕಂಡು ಹಿಡ್ದೋರಿಗೆ ಮೊದಲು ಬೈಬೇಕು ಏತಕ್ಕೆ ಅಂದರೆ ಸುಮ್ಮನೆ ಒಂದು ನಾಲ್ಕು ರೂಪಾಯಿ ಐದು ರೂಪಾಯಿ ಕೊಟ್ಟು ತಗೋತೀವಂದ್ರೂ ಆ ಪೆನ್ನು ಎಷ್ಟೋ ಚೆನ್ನಾಗಿ ಇರುತ್ತೆ ಆದರೆ ಹತ್ತು ರೂಪಾಯಿ ಕೊಟ್ಟು ತಗೊಂಡ್ರೂ ಈ ಪೆನ್ನಲ್ಲಿ ಏನೂ ಸರಿಯಾಗಿ ಬರೆಯೋಕ್ಕಾಗಲ್ಲ ಇದನ್ನು ಬಳಸೋಕಾಗಲ್ಲ ಅಂದರೆ ಇದಕ್ಕೆ ಏತಕ್ಕೆ ಹತ್ತು ರುಪಾಯಿ ಇಟ್ರು ಅಂತ ನನಗೆ ಗೊತ್ತಿಲ್ಲ ನಾನು ಇದನ್ನು ನೋಡ್ಬಿಟ್ಟು ಅಯ್ಯೋ ಯಾವುದಪ್ಪ ಪೆನ್ನು ಇಷ್ಟೊಂದು ಚೆನ್ನಾಗಿದೆ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ಇನ್ನೂ ಬರಿಬೇಕಾದ್ರೆ ಇನ್ನೂ ಹೆಂಗೆ ಬರೀಬಾರದು ಬರಿಬೋದು ಅಂತ ಅದ್ಕೊಂಡು ತಗೊಂಡೆ ಆದರೆ ಇದನ್ನು ನೋಡಿದ್ರೆ ನೋಡೋಕ್ಕೆ ಮಾತ್ರ ಚೆನ್ನಾಗಿದೆ ಅಷ್ಟೆ ಆದರೆ ಬಳಸೋಕಾಗ್ಲಿ ಬರೆಯೋಕಾಗ್ಲಿ ಸ್ವಲ್ಪವೂ ಚೆನ್ನಾಗಿಲ್ಲ ನನ್ನ ಎದುರಿಗೆ ಯಾರಾನ ಇದನ್ನು ತಗೊಳ್ತೀನಿ ಅಂತ ಅಂದ್ಬಿಟ್ರೆ ನಾನೇ ಹೇಳ್ಬಿಡ್ತೀನಿ ಇಲ್ಲಪ್ಪ ಇದು ಚೆನ್ನಾಗಿಲ್ಲ ಸುಮ್ಮನೆ ದುಡ್ಡು ವ್ಯರ್ಥ ಆಗುತ್ತೆ ತಗೋಬೇಡಿ ಅಂತ ಹೋಗಲಿ ಇದನ್ನು ಯಾರು ಕಂಡು ಹಿಡಿದ್ರು ಅಂತಲೂ ನನಗ್ಗೊತ್ತಿಲ್ಲ ಅದು ನೋಡೋಕ್ಕೆ ಮಾತ್ರ ಚೆನ್ನಾಗಿ ಮಾಡಿ ಬರೆಯೋಕ್ಕೆ ಯೋಗ್ಯತೆ ಇಲ್ಲ ಅಂದ್ಮೇಲೆ ಅದನ್ನು ತಗೊಂಡಾದ್ರು ಏನು ಮಾಡಬೇಕು ಹಾಂ ನಾನು ಸುಮ್ಮನೆ ಒಂದ್ಸರ್ತಿ ಎರಡ್ಸರ್ತಿ ಬರಿಯೋನು ನನಗೆ ಇಷ್ಟ ಕಷ್ಟ ಆದರೆ ಇನ್ನೂ ಸ್ಕೂಲ್ ಮಕ್ಕಳಿಗೆ ಕಾಲೇಜ್ ಮಕ್ಕಳಿಗೆ ತಗೊಂಡೋಗಿ ಏನು ಬರಿಬೇಕಾದ್ರೆ ಎಕ್ಸಾಮಾ ಅಥವಾ ಏನಾರ ಒಂದು ಅಮೂಲ್ಯವಾದ ಸಮಯದಲ್ಲಿ ಅವರಿಗೇನಾದ್ರೂ ಬಳಸ್ಬೇಕಾದ್ರೆ ಇದು ಸರಿಯಾಗಿ ವರ್ಕ್ ಆಗಲಿಲ್ಲ ಅಂದರೆ ಅವಾಗವ್ರು ಏನು ಮಾಡಬೇಕು ಹಾಂ ಪ್ರತಿಯೊಬ್ರು ಪೆನ್ ತಗೊಳ್ಳೋದು ಬರೆಯೋಕ್ಕೇನೆ ಅವಶ್ಯಕತೆಗೆ ತುಂಬ ಇದೆ ಜನಗಳಿಗೆ ಒಂದು ದಿನದಲ್ಲಿ ಆ ಪೆನ್ನನ್ನು ಬಳಸೋಕ್ಕೆ ಇಷ್ಟೂ ಅರ್ಥ ಮಾಡ್ಕೊಳ್ದೆ ಸುಮ್ಮನೆ ಅಲಂಕಾರ ಗೊಂಬೆ ಥರ ಚೆನ್ನಾಗಿ ಮಾಡ್ಬಿಟ್ಟು ಬರೆಯೋದರಲ್ಲಿ ಮತ್ತೆ ಇಷ್ಟು ಕೆಟ್ಟದಾಗಿ ಕಂಡುಹಿಡಿದು ಬಿಟ್ಟಿದ್ದಾರಲ್ಲ ನನಗೆ ಅವರಿಗೆ ಏನು ಹೇಳಬೇಕು ಗೊತ್ತಿಲ್ಲ ನನಗನ್ಸಿದ್ದು ಮಟ್ಟಿಗಂತು ಈ ಪೆನ್ನು ತಗೊಳ್ಳೋದೆ ಅಲ್ಲ ಇದನ್ನು ಕಂಪ್ನಿನೆ ಮುಚ್ಚಾಕ್ಬಿಡ್ಬೇಕು ಇಷ್ಟು ವರ್ಷ್ಟು ಪೆನ್ನನ್ನು ನಾನು ನನ್ನ ಜೀವನದಲ್ಲೂ ನಾನು ನೋಡೆ ಇಲ್ಲ ಏನೆಂದ್ರೆ ಹೆಸರು ಅದ್ರದ್ದು ಬಣ್ಣ ಏನು ಅಪ್ಪಾ ಇಂಥ ಕೆಟ್ಟ ಪೆನ್ನನ್ನು ನನ್ನ ಜೀವನದಲ್ಲೂ ನಾನು ನೋಡಿಲ್ಲ ಮತ್ತೆ ನೋಡ್ತೀನಿ ಅನ್ನೋದು ನನಗೆ ಗೊತ್ತಿಲ್ಲ ಯಾರಾದ್ರೂ ಬಂದು ಇಂಥ ಪೆನ್ನಿನ ಕಂಪನಿ ಈ ಕಡೆ ಇದೆ ಅಂತಂದರೆ ನಾನೇ ಹೋಗಿ ಫರ್ಸ್ಟು ಅವರಿಗೆ ಕಂಪ್ಲೇಂಟ್ ಕೊಡ್ತೀನಿ ಯಾಕೆಂದ್ರೆ ಹತ್ತು ರೂಪಾಯಿ ಅಂತ ಒಂದು ಬೆಲೆ ಕೊಟ್ಟು ಆ ಹತ್ತು ರೂಪಾಯಿ ತಕ್ಕಂಗಾದ್ರೂ ಅದು ಇರಬೇಕು ಎರಡು ಪದ ಬರೆದ್ರೆ ಮೂರನೇ ಪದಕ್ಕೆ ಕಟ್ಟಿ ಕಟ್ಟಾಗಿ ಬರುತ್ತೆ ಏನಿದು ಇಂತ ಪೆನ್ನು ಸಣ್ಣ ಮಕ್ಕಳಿಗೆ ಆಟ ಆಡೋಕ್ಕೂ ಕೊಡೋಕ್ಕೂ ಬರೋಲ್ಲ ಹಾಗಿದೆ ಅಪ್ಪ ಇದನ್ನು ಕಂಡು ಹಿಡಿದು ಪುಣ್ಯಾತ್ಮನಿಗೆ ಅದು ಏನು ಹೇಳ್ಬೇಕು ನನಗೆ ಪದಗಳಂತಲೂ ಬರ್ತಾಯಿಲ್ಲ ಹತ್ತು ರೂಪಾಯಿಗೆ ಹೋಗಿ ಏನಾದ್ರ ತಿಂದರೆ ಸ್ವಲ್ಪ ಸಮಾಧಾನ ಆಗುತ್ತೆ ಅದು ಬಿಟ್ಟು ಈ ಪೆನ್ನು ಅಂತ ತಗೊಂಡ್ಬಿಟ್ಟು ಸುಮ್ಮನೆ ವ್ಯರ್ಥ ಮಾಡಿದೆ ಇನ್ನೊಂದ್ಸರ್ತಿ ಪೆನ್ನು ಅಂತ ತಗೋಬೇಕು ಅನ್ಕೊಂಡ್ರೆ ಈ ಕಂಪನಿ ಪೆನ್ನಾಗಲಿ ಈ ಥರ ಇರೋ ಪೆನ್ನಾಗಲಿ ನಾನು ಜೇವನದಲ್ಲೇ ಮತ್ತೆ ತಗೊಳೋಲ್ಲ ನಾನು ನೋಡಿದ ಕೆಟ್ಟ ಪೆನ್ನುಗಳಲ್ಲಿ ಇದು ಮೊದಲನೇ ಸ್ಥಾನ ಕೊಡ್ತೀನಿ